ಎಲ್ಲ ನಮಸ್ಕಾರ ನಾನು ಹಾವು ಕಡಿತ ಮತ್ತು ಅಥ್ವ ಇತರೆ ಕ್ರಿಮಿಗಳ ಕಡಿತದಿಂದ ಹೇಗೆ ಸುರಶಿ ಸುರಕ್ಷಿತವಾಗಿ ಇರಬೇಕು ಅನ್ನೋದನ್ನ ಹೇಳ್ತಿದೀನಿ ಹಾವು ಕಡಿತ ನಾವು ಪ್ರಥಮವಾಗಿ ಹಾವು ಕಡ್ದಾಗ ಫಸ್ಟ್ ಏನು ಮಾಡ್ತೀವಿ ನಾವು ಆಸ್ಪತ್ರೆಗೆ ಕರ್ಕೊಂಡು ಓಡಿ ಹೋಗ್ಬಿಡ್ತೀವಿ ಆದರೆ ಹೀಗೆ ಮಾಡೋದು ಒಂದು ದೊಡ್ಡ ದೊಡ್ಡ ತಪ್ಪು ಹಾವು ಕಡ್ದಾಗ ಫಸ್ಟು ಏನು ಮಾಡಬೇಕು ಅಂತ ಹೇಳಿದರೆ ಹಾವು ಕಡ್ದಿರೊ ಅಂತ ವ್ಯಕ್ತಿಗೆ ಹಾವು ಕುಟುಕಿರುವಂಥ ಒಂದು ಜಾಗ ಇರುತ್ತೆ ಅಲ್ಲಾ ಒಂದು ಒಟ್ಟೆ ಒಟ್ಟೆ ಆಗಿರ್ತದೆ ಆ ಒಂದು ಜಾಗದಲ್ಲಿ ನಾವು ನಮಗೆ ಆದಷ್ಟು ಸಾಧ್ಯವಾದಷ್ಟು ಅದರಿಂದ ರಕ್ತವನ ನಮ್ಮ ಬಾಯಲ್ಲಿ ತೆ ನಾವು ಫಿಲ್ಮಲ್ಲಿ ಎಲ್ಲ ನೋಡಿರ್ಬೋದು ರಕ್ತವನ್ನ ಬಾಯಿಂದ ತೆಗೆದು ಅದೇ ಒಂದು ಪ್ರೊಸಿಜರ್ನ ಫಾಲೋ ಮಾಡಬೇಕು ಅದು ಆದ ಆದಷ್ಟು ಆ ವ್ಯಕ್ತಿಯ ಆ ವಿಷಪೂರಿತ ರಕ್ತ ಎಲ್ಲ ಕಡೆ ಹರ್ಡೋಕು ಹರ್ಡೋಕು ಮುಂಚೆ ಆ ರಕ್ತವನ್ನ ನಮ್ಮ ಬಾಯಿಂದ ತೆಗಿಯಬೇಕು ಮತ್ತು ಆ ರಕ್ತ ಬೇರೆ ಕಡೆ ಸಂಚಾರ ಮಾಡ್ದ ಹಾಗೆ ಒಂದು ಬಟ್ಟೆಯನ್ನ ಕಟ್ಟಿಬಿಡಬೇಕು ಒಂದೂ ಬಟ್ಟೆಯನ್ನ ಗಟ್ಟಿಯಾಗಿ ಆ ರಕ್ತ ಬೇರೆ ಕಡೆ ಸಂಚು ಬೇರೆ ದೇಹದ ಯಾವುದೇ ಭಾಗಕ್ಕು ಆ ವಿಷಪೂರಿತ ರಕ್ತ ಹೋಗದೇ ಇರುವ ಹಾಗೆ ನಾವು ರಕ್ಷಣೆ ಮಾಡಬೇಕು ಮತ್ತೆ ಇನ್ನೊಂದು ಆ ಹಾವು ಕಚ್ಚಿರುವ ರಾ ಜಾಗಕ್ಕೆ ಅರಿಶಿನ ಪುಡಿಯನ್ನ ಹಾಕಿ ಒನ್ಸೊಲ್ಪ ಸವರಿ ಆಮೇಲೆ ಆಸ್ಪತ್ರೆಗೆ ಕರ್ಕೊಂಡು ಹೋಗಬೇಕು ಅಂದರೆ ನೀವು ಅನ್ಕೊಂಡು ಇರ್ತೀರ ಇಷ್ಟೆಲ್ಲಾ ಪ್ರೊಸಿಜರ್ ಮಾಡುವಾಗ ಆ ವ್ಯಕ್ತಿ ಬದ್ಕಿರ್ತಾನ ಅಂತ ಖಂಡಿತ ಬದ್ಕಿರ್ತಾರೆ ನೀವು ಆಸ್ಪತ್ರೆಗೆ ಕರ್ಕೊಂಡು ಹೋಗೋದು ಲೇಟಾಗಿ ಮಧ್ಯದಲ್ಲೆ ಆ ವ್ಯಕ್ತಿ ಈಗೆಲ್ಲ ಟ್ರಾಫಿಕ್ ಜಾಮ್ ಅಂತ ನಾವು ನೋಡ್ಬೋದು ನಾವು ಸಿಟಿ ಕಡೆಯಲ್ಲಿ ಹೋಗ್ತಿರ್ಬೇಕಾದರೆ ಟ್ರಾಫಿಕ್ ಜಾಮ್ ಆಗುತೆ ಅಂತ ಸಂದರ್ಭದಲ್ಲಿ ಆಸ್ಪತ್ರೆಗೆ ಹೋಗೋದು ಕೂಡ ಲೇಟ್ ಆಗ್ಬೋದು ಹಾಗಾಗಿ ನೀವು ಸಡನಾಗಿ ಆಂಬ್ಯುಲೆನ್ಸ್ಗೆ ಕಾಲ್ ಮಾಡ್ಬೋದು ಏನೇ ಮಾಡಿ ಅದ್ಕು ಮುಂಚೆ ನಾನು ಈ ಹೇಳಿರುವಂಥ ಪ್ರೊಸಿಜರ್ನ ಫಾಲೋ ಮಾಡಿ ದಯವಿಟ್ಟು ಆ ವ್ಯಕ್ತಿಯನ್ನ ಉಳ್ಸ್ಕೊಳ್ಳಿ ಇದರಿಂದ ಆ ವ್ಯಕ್ತಿಯನ್ನ ಉಳ್ಸ್ಕೊಬೋದು ಅಂತ ಹೇಳ್ತೆನೆ ಮತ್ತು ಇನ್ನೊಂದು ಚೇಳು ಕಚ್ಚಿರೋದು ಚೇಳು ಕಚ್ಚಿರೋದರಿಂದನೂ ವ್ಯಕ್ತಿಗಳು ಒಂದು ಮರಣ ಹೊಂದಿರೋದನ್ನ ನಾನು ತುಂಬ ಕಡೆ ನೋಡಿದ್ದೀನಿ ಈ ಥರ ಚೇಳು ಕಡ್ತ ಕಚ್ದಾಗ ಆ ಚೇಳು ಬಾಲದಿಂದ ಹೊಡ್ದಿರೋದ್ದು ಕೂಡ ವಿಷಪೂರಿತ ಅದು ತುಂಬಾ ವಿಷವನ್ನ ಒಂದಿರುತ್ತೆ ಚೇಳು ಕೂಡ ಹಾಗಾಗಿ ಆ ಚ್ ಆ ಚೇಳು ಕಚ್ಚಿರುವಂಥ ಜಾಗಕ್ಕೆ ನೀವು ಅಲ್ಲೂ ಕೂಡ ಆ ರ ಆ ವ್ಯಕ್ತಿಯ ಒಂಚೂರು ಅಲ್ಲಿ ಚೇಳು ಕಚ್ಚಿರುವಂಥ ಜಾಗದಲ್ಲಿ ಚೂರು ಚಾಕುವಿನಿಂದ ಅಥ್ವ ಬ್ಲೇಡಿಂದ ಚೂರು ಆ ಜಾಗವನ್ನ ಕೊಯ್ಬೇಕು ಅಂದರೆ ಸ್ವಲ್ಪ ಕುಯ್ಬೇಕು ಆ ಜಾಗವನ್ನ ಕುಯ್ದು ಅಲ್ಲಿ ಒಂಚೂರು ರಕ್ತವನ ತೆಗೆದು ನಂತರ ಅರಿಶಿನ ಪುಡಿ ಹ ಅದಕೆ ಹಚ್ಬೇಕು ಅರಿಶಿನ ಪುಡಿ ಎಷ್ಟು ಉಪಯುಕ್ತವಾದದು ಅಂತ ಹೇಳಿದ್ರೆ ಈ ನಾಟಿ ವೈದ್ಯಗಳ ವೈದ್ಯರುಗಳೆಲ್ಲ ಹೋಗಿ ಕೇಳಿ ತುಂಬಾ ಫೇಮಸ್ ಆಗಿರ್ತಾರೆ ಅವರು ಕೂಡ ಅರಿಶಿನ ಪುಡಿಗೆ ಜಾಸ್ತಿ ಪ್ರಾಮುಖ್ಯತೆಯನ್ನ ಕೊಡ್ತಾರೆ ಯಾಕಂತೇಳಿದರೆ ಈ ಅರಿಶಿನ ಪುಡಿ ತುಂಬ ಒಂದು ರೋಗವನ್ನ ಹೋಗಲಾಡಿಸು ಒಂದು ಇಮ್ಯುನಿಟಿ ಪವರ್ ಅಂತ ಹೇಳ್ತೀವಿ ನಾವು ಕೊರೋನ ಟೈಮಲ್ಲು ಕೂಡ ಅರಿಶಿನ ಪುಡಿಗೆ ಜಾಸ್ತಿ ಪ್ರಿಫ್ರೆನ್ಸನ್ನ ಕೊಟ್ಟಿದ್ದೀವಿ ಹಾಗೆ ಈ ಗಾಯ ಆಗಿರುವಂಥದ್ದು ಇನ್ಫೆಕ್ಷನ್ ಆಗಿರುವಂಥ ಸಂದರ್ಭಗಳಲ್ಲಿ ಆಗ ಅರಿಶಿನ ಪುಡಿ ತುಂಬ ತುಂಬ ಒಂದು ಮಹತ್ವವಾದ ಒಂದು ಜಾಗವನ್ನ ಹೊಂದಿದೆ ಹಾಗಾಗಿ ಸ್ವಲ್ಪ ಅರಿಶಿನ ಪುಡಿಯನ್ನ ಸವ್ರ್ಬೇಕು ಆಮೇಲೆ ನೀವು ಆ ಜೇನು ಕಚ್ಚಿರೊ ಅಂದರೆ ಈ ಚೇಳು ಕಚ್ಚಿರುವಂತದೂಕೆ ಜಾಸ್ತಿ ಆಸ್ಪತ್ರೆಗೆ ಕರ್ಕೊಂಡು ಹೋಗೋದ್ ನಾನು ನೋಡಿಲ್ಲ ಹಾಗಾಗಿ ನೀವು ಆಸ್ಪತ್ರೆಗೆ ಕರ್ಕೊಂಡು ಹೋಗೊದಿದ್ರೆ ಆಮೇಲೆ ಕರ್ಕೊಂಡು ಹೋಗಿ ಫಸ್ಟು ಈ ಪ್ರೊಸಿಜರ್ನ ಫಾಲೋ ಮಾಡಬೇಕು ಮತ್ತು ಜೇನು ಕಚ್ಚಿರೊದು ಅಂದರೆ ಸರ್ಟೈನ್ ಆಗಿ ಜೇನೂ ಹಾವು ಇದೇ ಅಂತ ಅಲ್ಲ ಯಾವುದೇ ಒಂದು ವಿಷಪೂರಿತ ಕ್ರಿಮಿ ಕೀಟಗಳು ಕಚ್ಚಿದರೂನು ಜೇನು ಕಡಿಯೊಕೆ ಹೋಗೋಕು ಮುಂಚೆ ಕಂಬಳಿಯನ್ನ ಹೊದ್ದು ಹೋಗ್ತೆವೆ ಹಳ್ಳಿ ಕಡೆ ನಾವು ನೋಡಿದ ಹಾಗೆ ಹಾಗಾಗಿ ಒಂದು ವೇಳೆ ಒಂದು ಜೇನು ಕಚ್ಚಿರೋದೂ ಕೂಡ ಜೇನು ಕಚ್ಚಿರೋದಿಂದರೂನು ಒಂದು ವ್ಯಕ್ತಿ ಮೂರ್ಚೆ ಹೋಗಿರ್ಬೋದು ಆಗಿದ್ವು ಆಗಿರ್ಬೋದು ಕೋಮ ಹೋಗಿರ್ಬೋದು ಆಗಿರ್ಬೋದು ಇದೆಲ್ಲದುನ್ನು ಕೂಡ ನೋಡಿರುವಂಥದು ಹಾಗಾಗಿ ಈ ಜೇನು ಕಚ್ದಾಗಲೂ ಕೂಡ ಅಷ್ಟೆ ಅದು ದಪ್ಪ ದಪ್ಪ ಊದಿರುತ್ತೆ ಜೇನು ಕಚ್ದಾಗ ಹೆಜ್ಜೇನು ಕಚ್ದಾಗ ನಾವು ವ್ಯಕ್ತಿ ಮರಣ ಹೊಂದಿರದ್ನೆ ನೋಡಿರ್ಬೋದು ಈ ಥರ ಒಂದು ಸಾವು ಸಂಭವಿಸ್ಬಾರದು ಅಂತ ಹೇಳಿದರೆ ಜೇನು ಕಚ್ಚಿರುವಂತಹ ಜಾಗದಲಿ ಈ ಅರಿಶಿನ ಪುಡಿ ಮತ್ತು ಸ್ವಲ್ಪ ಕೊಬ್ಬರಿ ಎಣ್ಣೆನ ಮಿಕ್ಸ್ ಮಾಡಿ ಅದು ಆ ಜಾಗಕ್ಕೆ ಹಚ್ಚಿ ನೆಕ್ಸ್ಟು ಆಸ್ಪತ್ರೆಗೆ ಕರ್ಕೊಂಡೋಗಿ ಆಸ್ಪತ್ರೆಯಲ್ಲಿ ಅವ್ರು ಏನು ಇಂಗ್ಲೀಷ್ ಮೆಡಿಶನ್ಸ್ನ ಕೊಡ್ತಾರೆ ಅದರಿಂದ ಕೂಡ ನಿಮಗೆ ಕಡಿಮೆ ಆಗುತ್ತೆ ಫಸ್ಟು ನೀವು ಜಾಗ್ರತೆಯನ್ನ ಅದು ಕಡಿದಿರುವಂತಹ ಒಂದು ಜಾಗ್ರತೆಯನ್ನ ವಹಿಸಬೇಕು ಅದು ಆಗದಿದ್ದರೆ ಈ ಥರ ಒಂದು ಈ ಅರಿಶಿನ ಪುಡಿ ಆಗಿರ್ಬೋದು ನಾಟಿ ವೈದ್ಯರುಗಳಲ್ಲಿ ಜಾಸ್ತಿ ನಿಮ್ಮ ಫ್ರಿಫರೆನ್ಸ್ ಇರಲಿ ಅವರು ಕೊಡುವಂಥ ಈ ನಾಟಿ ಔಷಧಿಗಳು ಎಲ್ಲಿ ಕೂಡ ಸಿಗೋದಿಲ್ಲ ನಮ್ಮ ದೇಶದಲ್ಲಿ ಸಿಗ್ತಿರುವಂಥ ಈ ನಾಟಿ ಔಷಧಿಗಳು ಬೇರೆ ದೇಶದಲ್ಲಿ ಎಷ್ಟೋ ಎಷ್ಟೊ ಒಂದು ದುಡ್ಡಿಗೆ ಸೇಲ್ ಆಗ್ತಾಯಿದೆ ಇದನ್ನ ನಾವೇ ಯೂಝ್ ಮಾಡದೇ ಬೇರೆ ಅವರಿಗೆ ಸೇಲ್ ಮಾ ನಮ್ಮ ದೇಶದಲ್ಲೆ ಎಷ್ಟೋ ಜೀವಗಳು ಹೋಗ್ತಿದೆ ಅದೂ ಅದರಿಂದ ನಾವು ಅದನ್ನ ನಾವು ಸರಿ ಮಾಡ್ಕೊಳ್ದೆ ಬೇರೆ ದೇಶದಲ್ಲಿ ಎಷ್ಟೋ ಜೀವಗಳನ್ನ ಕಾಪಾಡ್ತಾ ಇದ್ದೀವಿ ಅಂದ್ರೆ ಜೀವ ಕಾಪಾಡೋದು ತಪ್ಪು ಅಂತ ನಾನ್ ಹೇಲ್ತಿಲ್ಲ ನಮ್ಮ ಜೀವಾನ ಜೀವವನ್ನ ನಾವು ಸೇಫಾಗ್ ಇಟ್ಕೊಬೇಕು ಸುರಕ್ಷಿತವಾಗ್ ಇಟ್ಕೊಬೇಕು ಅಂತ ನಾನ್ ಹೇಳ್ತ ಇದೇನೆ ಹಾಗಾಗಿ ಈ ಥರ ಕ್ರಿಮಿ ಕೀಟಗಳು ಕಡ್ದ ಕಡ್ ಕ ಅಂದರೆ ಕಡಿದು ನಮಗೆ ತುಂಬ ನೋವಾಗುತ್ತೆ ಅಲ್ಲ ಅಂತ ಒಂದು ಸಂದರ್ಭದಲ್ಲಿ ಈ ನಾಟಿ ಔಷಧಿಗಳನ್ನ ಒಂದು ಎಲೆ ಮೆರಿ ಸೊಪ್ಪು ಅಂತ ಬರತ್ತೆ ಆ ಸೊಪ್ಪನ್ನು ಕೂಡ ಹಚ್ಚಿ ನಮ್ಮ ದೇಹವನ್ನ ನಾವು ತುಂಬ ಸುರಕ್ಷಿತವಾಗಿ ಕಾಯ್ದೆ ಕಾಯ್ದಿರ್ಸ್ಕೊಬೋದು ಹಾಗಾಗಿ ಈ ಒಂದು ಪ್ರೊಸಿಜರ್ನ ಫಾಲೋ ಮಾಡಿ ಅಂತ ನಾನು ಕೇಳ್ಕೊತಾ ಇದ್ದೀನಿ ಧನ್ಯವಾದಗಳು